ನಮ್ಮ ಸಂಸ್ಕೃತಿ ಚಪ್ಪಲಿ ವ್ಯಾಪಾರ ನಾವು ಚಪ್ಪಲಿ ವ್ಯಾಪಾರ ನಮ್ಮ ನಮ್ಮ ಇಡೀ ಕುಟುಂಬವೇ ಚಪ್ಪಲಿ ವ್ಯಾಪಾರ ಮಾಡುತ್ತೆ ಹಂಗಾಗಿ ನಾವು ಆ ಚಪ್ಪಲಿ ವ್ಯಾಪಾರ ಮಾಡಿದ ದುಡ್ಡಿನಿಂದಲೇ ನಾವು ಜೀವನ ಮಾಡ್ತಿದ್ದೀವಿ ಆದರೆ ಇಲ್ಲಾಂತೇನಿಲ್ಲ ಆದರೆ ಇವಾಗ ಅದೆಲ್ಲ ಚೇಂಜಾಗಿದೆ ನಮ್ಮ ಮುಖ್ಯ ಉದ್ಯೋಗ ಬಂದ್ಬಿಟ್ಟು ಚಪ್ಪಲಿ ವ್ಯಾಪಾರ ನಮ್ಮ ತಾತ ನಮ್ಮ ತಂದೆ ನಮ್ಮ ತಾತ ನಮ್ಮ ಅಜ್ಜರು ತಾ ಮುತ್ತಾತರು ಎಲ್ಲರೂ ಚಪ್ಪಲಿ ವ್ಯಾಪಾರನೇ ಮಾಡ್ತಿದ್ದರು ಹಂಗಾಗಿ ಇವಾಗ ಏನಪ್ಪ ಅಂದರೆ ನಮ್ಮ ತಂದೆಯವ್ರು ಅಷ್ಟೋ ಇಷ್ಟೋ ನಮ್ಗೆ ಓದ್ಸಿದ್ದಾರೆ ಅದರಿಂದ ನಮಗೆ ಜನರೆಲ್ಲ ಬೇರೆ ಬೇರೆ ಉದ್ಯೋಗ ನೋಡ್ಕ್ಯಂತಿದಾರಲ್ಲ ಹಾಗಾಗಿ ನಾವೂ ಕೂಡ ಇದು ಬೇಡ ಕೆಲಸ ನಾವು ಒಂದು ಉದ್ಯೋಗ ಮಾಡಿದ್ರಾಯ್ತು ಅಂತಂದು ನಾವು ಉದ್ಯೋಗ ಮಾಡ್ತಿದೀವಿ ಆ ಉದ್ಯೋಗ ಬಿಟ್ಟು ನಾವು ನೌಕರಿ ಅಂತ ಒಂದು ಹುಡುಕ್ತಾ ಇದ್ದೀವಿ ನೌಕರಿ ಯಾಕಪ್ಪ ಅಂದರೆ ಏನು ಕಷ್ಟ ಇರೋಲ್ಲ ಆ ಆರಾಮಾಗಿ ಬೆಳಗ್ಗೆ ಎದ್ದು ಆಫೀಸ್ಗೋಗಿ ಮಧ್ಯಾನ ಊಟ ರಾತ್ರಿ ಊಟ ಕರೆಕ್ಟಾಗಿರುತ್ತೆ ಟೈಮ್ ಸರ್ ಟೈಮ್ ಸೆನ್ಸ್ ಇರುತ್ತೆ ಇದು ಇಲ್ಲ ಅಂದರೆ ಇದು ನಮ್ಮ ವ್ಯಾಪಾರ ಅಂದರೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬರಬೇಕು ಬಿಸಿಲಲ್ಲಿ ಕೂಡಬೇಕು ಈ ಥರ ಎಲ್ಲ ಇರುತ್ತೆ ಯಾಕಂದರೆ ಕೆಲ್ವೊಂದಿಷ್ಟು ಜನ ಮಾಡ್ತಾರೆ ಕೆಲ್ವೊಂದಿಷ್ಟು ಜನ ಮಾಡೋಲ್ಲ ಇಷ್ಟಪಟ್ಟು ಮಾಡೋಲ್ಲ ಈಗ ನಮ್ಮ ತಾತ ನಮ್ಮ ತಂದೆ ಅವರಿಗೆಲ್ಲ ಅನಿವಾರ್ಯವಿತ್ತು ಹಾಗಾಗಿ ಆ ಕೆಲಸ ಮಾಡುತ್ತಿದ್ರು ಈಗ ಇವಾಗ ಏನಪ್ಪ ಅಂದರೆ ನಾವು ಓದಿದ್ದೀವಿ ನಾವು ಯಾಕೆ ಈ ಥರ ಕೆಲಸ ಮಾಡಬೇಕಂತ ಸ್ವಲ್ಪ್ ಜನ ತಿಳ್ಕೊಂಡಿದ್ದಾರೆ ತಿಳ್ಕೊಂಡು ಮುಂದೆ ಬಂದಿದ್ದಾರೆ ಯಾಕಂದ್ರೆ ಇದಕ್ಕೆಲ್ಲ ಕಾರಣ ಏನಂದರೆ ಶಿಕ್ಷಣ ಹೇಗಂದ್ರೆ ಅವಾಗಿನ ಕಾಲದಲ್ಲಿ ಶಿಕ್ಷಣ ಇದ್ದಿಲ್ಲ ಹಾಗಾಗಿ ಜನಕ್ಕೆ ಏನು ಗೊತ್ತಾಗ್ತಿರಲಿಲ್ಲ ಈಗ ಶಿಕ್ಷಣ ಬಂದರ್ಲಿದ್ದ ನಮಗೆಲ್ಲ ಒಂದು ಸ್ವಲ್ಪ ಉಪಯೋಗ ಆತು ಹಾಂ ನಾವು ಈಗ ಜಾಸ್ತಿನೇ ಓದಬೇಕಂತೇನಿಲ್ಲ ಒಂದು ಹತ್ತನೇ ಕ್ಲಾಸ್ ಓದಿದರೆ ಸಾಕು ಇಷ್ಟು ಓದಿದರೆ ಇಷ್ಟು ಆಗುತ್ತಲ್ಲ ಅಟ್ ಲೀಶ್ಟ್ ಎಲ್ಲೆಲ್ಲೋ ಒಂದು ಆಫೀಸ್ನೊಳಗೆ ಸಣ್ಣ ಆಫೀಸ್ದಲ್ಲಾದ್ರೂ ಕೆಲಸ ಕೊಡ್ತಾರೆ ನಮಗೆ ಅಷ್ಟೂ ಓದಲಿಲ್ಲಾಂದ್ರೆ ನಮ್ಗೆ ಏನೂ ಇರೋಲ್ಲ ಕೆಲಸ ಈ ನಾವೂ ಅದೇ ನಮ್ಮ ಸ್ಕ ನಮ್ಮ ಸಂಸ್ಕೃತಿ ಅಂತ ನಾವು ವ್ಯಾಪಾರನೇ ಮಾಡಬೇಕಾಗತ್ತೆ ವ್ಯಾಪಾರನೇ ಮಾಡಬೇಕಂತ ಆಸೆ ಆದರೆ ಈಗ ಇವಾಗಿನ ಜನ್ರೇಷನ್ ಚೇಂಜಾಗಿರೋ ಕಾರಣ ನಾವು ಅದನ್ನ ಬಿಟ್ಟು ನಾವು ನೌಕರಿ ಮಾಡಬೇಕಂತ ಇದನ್ನ ಮಾಡ್ತಿದ್ವಿ ಯಾಕಂದರೆ ನಮ್ಮ ಜೀವ್ನದ ಶೈಲಿ ಚೇಂಜ್ ಆಗೈತಿ ನಾವು ಜೀವನ ಮಾಡಬೇಕಂದ್ರೆ ಏನು ಮಾಡಬೇಕು ಯಾಕಂದರೆ ನಾವು ಒಳ್ಳೆಯ ವಿದ್ಯಾಭ್ಯಾಸ ತಗೊಂಡು ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ಬೇಕು ನಾವು ಚೆನ್ನಾಗಿ ಕೆಲಸ ಮಾಡಬೇಕು ಯಾರ ಹತ್ರನೂ ಕೈ ಚಾಚಬಾರ್ದು ಈಗ ಅದ್ರ ಅದ್ರ ಬಂದ ಬಾ ಅದು ಎಷ್ಟು ಬರುತ್ತೆ ಅದು ಅಷ್ಟೇ ಸಂಬಳದಲ್ಲಿ ನಮ್ಮ ಜೀವ್ನಾನ ಸಾಗಿಸ್ಬೋದು ಏನಪ್ಪ ಅಂದರೆ ಬೆಳಗ್ಗೆ ಕಷ್ಟ ಇರೋಲ್ಲ ಏನು ಇರೋಲ್ಲ ನಾವು ಚೆನ್ನಾಗಿ ಜೀ ಇರ್ಬೋದು ಇಷ್ಟಂದ್ರೂ ಮಾಡ್ತೀವಿ ಆಮೇಲೆ ಏನಂದರೆ ನಮ್ಮ ಸಂಸ್ಕೃತಿ ಉದ್ಯೋಗ ಅಂದರೆ ಮಾಡಕ್ಕೆ ಆಗೋಂಗಿಲ್ಲ ಅವಾಗಂತೂ ಎಲ್ಲರೂ ಮಾಡ್ತಿದ್ದರು ಇವಾಗ ಮಾಡೋಕ್ಕೆ ಆಗೋಂಗಿಲ್ಲ ಇವಾಗ ಯಾಕೆ ಮಾಡೋಕ್ಕಾಗಲ್ಲ ಅಂದರೆ ಆವಾಗಿನ ತನ ಜನ ಈತ ಇವಾಗಿಲ್ಲ ಅವಾಗ ಎಲ್ಲರೂ ಒಂದೇ ಅಂತ ನೋಡ್ತಿದ್ದರು ಇವಾಗ ಆ ಥರ ಇಲ್ಲ ಏ ಅವ್ನು ದೊಡ್ಡವ್ನು ಇವ್ನು ಸಣ್ಣವನು ಇವ್ನ ಹತ್ರ ದುಡ್ಡಿದೆ ಅವ್ನ ಹತ್ರ ದುಡ್ಡಿಲ್ಲ ಈ ಥರ ಜನ ತೂಕ ಹಾಕ್ತಿರ್ತಾರೆ ಹಾಗಾಗಿ ನಾವು ಏನು ಮಾಡ್ಬೇಕಪ್ಪ ಮಾಡ್ತಿದ್ದೀವಪ್ಪ ಅಂದರೆ ನಮ್ಮ ಸಂಸ್ಕೃತಿ ಅದು ಉದ್ಯೋಗ ಬಿಟ್ಟುಬಿಟ್ಟಿದ್ದೀವಿ ಮಾಡ್ತಾರೆ ಮನೇಲಿ ಕುಟುಂಬಸ್ಥರೆಲ್ರೂ ಮಾಡ್ತಾರೆ ಆದರೆ ನಾವು ಒಂದು ಸ್ವಲ್ಪ ಓದಿರೋ ಕಾರಣ ನಾವು ಬಿಟ್ಟಿದ್ದೀವಿ ಬಿಟ್ಟು ಇವಾಗ ನಾವು ಎಷ್ಟೋ ಓದೀವಿ ಫಶ್ಟ್ ಇಯರು ಸೆಕೆಂಡ್ ಇಯರು ಎಷ್ಟೋ ಓದಿ ನಾವು ಏನಪ್ಪ ಅಂದ್ರೆ ನಮ್ಮ ಕೆಲ್ಸದ ಕಡೆ ನಾವು ಗಮನ ಹರ್ಸಕತ್ತೀವಿ ಏಕಂದರೆ ಈಗೆಲ್ಲ ಕೆಲಸ ಒಂದು ಫಸ್ಟ್ ಪಿ ಯು ಓದ್ದವ್ರಿಗೂ ಕೆಲಸ ಇದೆ ಸೆಕೆಂಡ್ ಪಿ ಯು ಓದ್ದವ್ರಿಗೂ ಕೆಲಸ ಇದೆ ಅಷ್ಟೇ ಓದಬೇಕು ಇಷ್ಟೇ ಓದಬೇಕು ಅಂತೇನಿಲ್ಲ ಎಷ್ಟಾದರೂ ಓದ್ರೂನು ನಮಗೆ ಕೆಲಸ ಎಟ್ ಲೀಶ್ಟ್ ನಮ್ಗೆ ಅಕ್ಷರ ಜ್ಞಾನ ಇದ್ದರೆ ಸಾಕು ಎಲ್ಲಾದರೂ ಕೆಲಸ ಮಾಡ್ಬೋದು ಏನಾದರೂ ಕೆಲಸ ಮಾಡ್ಬೋದು ಅದನ್ನೇ ಓದಬೇಕು ಇದನ್ನೇ ಓದಬೇಕು ಅಂತೇನಿಲ್ಲ ಹಾಂ ಇನ್ನೇನಪ್ಪ ನಾನಂದ್ರೆ ಹತ್ತನೇ ಕ್ಲಾಸ್ ಓದೀನಿ ನನಗೆ ನನ್ಗೆ ಎಷ್ಟಿರಬೇಕೋ ಅಷ್ಟು ನಾಲೆಜ್ ಇದೆ ನಾನು ಅದರಲ್ಲೇ ಜೀವನ ಮಾಡ್ತೀನಿ ಯಾರ ಹತ್ರನೂ ಕೈ ಚಾಚೋ ಅವಶ್ಯಕತೆ ಇರೋಂಗಿಲ್ಲ ನಮ್ಮ ತಲೇಲಿ ಏನು ಬರುತ್ತೆ ಅದು ನಾವು ಕೆಲಸ ಮಾಡ್ತಿರ್ತೀವಿ ನಾವು ದುಡೀತಿರ್ತೀವಿ ಮತ್ತೆ ಏನಪ್ಪ ಅಂದ್ರೆ ನನ್ಗೊಂದು ಹೆಮ್ಮೆ ನಾನು ಓದಿದ್ದೀನಿ ಇಷ್ಟಾದರೂ ಓದಿದ್ದೀನಲ್ಲ ನಾನಿಷ್ಟು ಕೆಲಸ ಮಾಡ್ತೀನಿ ಅದು ಬೇಡಪ್ಪ ನಮ್ಗೆ ನಮ್ಮ ಉದ್ಯೋಗ ಬಿಟ್ಟು ನಾವು ಈ ಥರ ಹೊರ್ಗಡೆ ಆರಾಮಾಗ್ ಕೆಲಸ ಮಾಡ್ಬೋದಲ್ಲ ಅಂತ ನಮ್ಗೊಂದು ಆಸೆ ಇರುತ್ತೆ ಆ ಆಸೆ ಥರ ನಾವು ಮಾಡ್ತಾ ಇದ್ದೀವಿ ಈ ಉದ್ಯೋಗವನ್ನೇ ತೊರೆತಿದ್ದಾರೆ ಅಂದರೆ ಈ ಉದ್ಯೋಗದಲ್ಲಿ ಅವಾಗಿನಷ್ಟು ಇವಾಗ ಏನೂ ಇಲ್ಲ ಅವಾಗೆ ಬೇರೆ ಇತ್ತು ಇವಾಗೆ ಬೇರೆ ಇದೆ ಹಾಗಾಗಿ ನಮ್ಗೆ ಆ ಉದ್ಯೋಗ ಮಾಡೋಕ್ಕೆ ಆಗ್ತಿಲ್ಲ ಶಿಕ್ಷಣದಿಂದ ಏನಾದರೂ ಸ್ವಲ್ಪ ನಮಗೆ ಅನುಕೂಲ ಇರುತ್ತೆ ಓದಿರ್ತೀವಿ ಅದರಿಂದ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಬೋದು ಅದೇ ಉದ್ಯೋಗ ಮಾಡಬೇಕಂತೇನಿಲ್ಲ ನಮ್ಮ ಕುಟುಂಬಸ್ಥರು ಮಾಡುತ್ತಿರುವ ಉದ್ಯೋಗ ಅದೇ ವ್ಯಾಪಾರ ಆಗಿದ್ರಿಂದ ಅದ್ರಲಿದ್ದ ನಮಗೆ ಏನೂ ಬೆನಿಫಿಟ್ ಇಲ್ಲ ಹಾಗಾಗಿ ನಾವೂ ಓದಿನ ಕಡೆ ಗಮನ ಹರಿಸ್ತಿದ್ದೀವಿ ಗಮನ ಹರ್ಸಿದೇವೆ ಮತ್ತು ಓದಿ ಓದಿ ಅದರಿಂದ ಬರೋ ಅಂಥ ಸಣ್ಣ ಪುಟ್ಟ ಕೆಲ್ಸಗಳನ್ನ ನಾವು ಕೆಲಸ ಮಾಡ್ತಿದ್ದೀವಿ ಅಷ್ಟೇ ನಮಗೆ ಸಂತೋಷ ಇನ್ನು ಏನಪ್ಪ ಅಂದರೆ ನಾವು ಸಣ್ಣ ಕೆಲಸ ಆದರೂ ಪರವಾಗಿಲ್ಲ ಯಾರ ಹತ್ರನೂ ಕಷ್ಟ ಅಂತ ಹೇಳ್ಕಲಾರ್ದೆ ಆರಾಮ ನಮ್ಮ ಕೆಲ್ಸದಲ್ಲಿ ನಾವು ಮಾಡ್ಬೋದು ನಮ್ಮ ಕೆಲ್ಸದ ಮೇಲೆ ನಾವು ತಿಂಗಳ ಸ್ಯಾಲ್ರಿ ಬರ್ತಾ ಇದ್ರಂದರೆ ಅದ್ರ ಮೇಲೆ ನಮಗೆ ಲೋನ್ ಸಿಗ್ತಾ ಇರುತ್ತೆ ಇನ್ನೊಂದು ಪೇಮೆಂಟ್ ಗೀಮೆಂಟ್ ಎಲ್ಲದು ಮಂತ್ಲಿ ಮಂತ್ಲಿ ಬರ್ತಾ ಇರುತ್ತೆ ಹಂಗಾಗಿ ನಮಗೆ ಅದು ಒಂದು ಧೈರ್ಯ ಇರುತ್ತೆ ಹಾಂ ನಾನಿವಾಗ ಈಗ ಸಂಸ್ಕೃತಿ ಉದ್ಯೋಗ ಅಂತ ಬಂದ್ಬಿಟ್ರೆ ನಾವು ಕೆಲ್ಸಕ್ಕೆ ಹೋದ್ರೆ ನಾವು ವ್ಯಾಪಾರಕ್ಕೋದ್ರೆ ಅಷ್ಟೇ ನಮಗೆ ಸಂಬಳ ಇರುತ್ತೆ ಇಲ್ಲಾಂದ್ರೆ ಇರೋಲ್ಲ ಇದು ಕೆಲಸ ಆದರೆ ಆಯ್ತು ಒಂದಿನ ಎರಡು ದಿನ ರಜೆ ಮಾಡಿದ್ರೆ ಇಲ್ಲಪ್ಪ ನನ್ನ ಪಗಾರ ಬರತ್ತೆ ಅನ್ನೋ ಒಂದು ಧೈರ್ಯ ಇರುತ್ತೆ ಇದು ವ್ಯಾಪಾರ ಹಂಗಿಲ್ಲ ನಾವು ಡೈಲಿ ಹೋಗಲೇಬೇಕಾಗುತ್ತೆ ಡೈಲಿ ವ್ಯಾಪಾರಕ್ಕೆ ಕೂಡಲೇಬೇಕಾಗತ್ತೆ ಯಾವುದೋ ಒಂದು ಕೆಟ್ಟದ್ದೋ ಒಂದು ಸಾವು ಬಂದರೂನೂ ಹೋಗಬೇಕು ಒಂದು ಒಳ್ಳೇದು ಇದ್ದರೂನು ಹೋಗ್ಲೇಬೇಕು ಒಂದು ವ್ಯಾಪಾರ ಅಂತಿದ್ದರೆ ಅದೆಲ್ಲವೂ ಮಿಕ್ಕಿದ್ದು ಹೋಗ್ಲೇಬೇಕ್ ನಾವು ಈಗೀಗ ನಾವು ಬೇರೆ ಕಡೆಗೆ ಕೆಲಸ ಮಾಡಿದರೆ ಆ ರೀತಿ ಏನೂ ಇರೋಂಗಿಲ್ಲ ನಾವು ಕೆಲ್ಸದ ಬಗ್ಗೆ ಇಲ್ಲ ಸರ್ ನಾವು ಇವತ್ತೊಂದಿನ ಎರಡು ದಿನ ಬರೋಲ್ಲ ಅಂದರೆ ಪರ್ವಾಗಿಲ್ಲಮ್ಮ ಬಾ ಅಂತ ಹೇಳ್ತಾರೆ ಹಂಗಾಗಿ ಎಲ್ಲರೂ ವ್ಯಾಪಾರದ ಕಡೆ ಬಿಟ್ಟು ಉದ್ಯೋಗದ ಕಡೆ ತೊರೆಯುತ್ತಿದ್ದಾರೆ ಮತ್ತು ಅದ್ರಲ್ಲಿದ್ದ ಲಾಭ ಇದೆ ಕೆಲ್ಸದ್ಲಿದ್ದ ಈಗ ಉದ್ಯೋಗ ಅಂದರೆ ಹಳೆ ಆವಾಗಿನ ಜನ ಎಲ್ಲ ಮಾಡ್ತಿದ್ದರು ಅವ್ರು ಇಷ್ಟಪಟ್ಟು ಮಾಡ್ತಿದ್ದರು ಕುಂತಲ್ಲೇ ನಮ್ಗೆ ನಾಲ್ಕು ರೂಪಾಯಿ ಸಿಗತ್ತೆ ಆದರೆ ಅವ್ರಿಗೆ ಅದ್ರಲ್ಲಿದ್ದ ಏನು ದುಷ್ಪರಿಣಾಮ ಅಂತ ಗೊತ್ತಿರಲಿಲ್ಲ ತಾವೇ ಮಾಡ್ತಿದ್ದರು ತಾವೇ ಮಾರಾಟ ಮಾಡ್ತಿದ್ದರು ಈಗ ಆ ಥರ ಇಲ್ಲ ಹೊರ್ಗಡೆ ಎಲ್ಲ ಚೆನ್ನಾಗಿದೆ ಆರಾಮಾಗಿ ಕೆಲಸ ಮಾಡ್ಬೌದು ಒಂದು ಹೆಣ್ಮಗಳಾದರೂನೂ ಹೊರಗೋಗ್ ಕೆಲಸ ಮಾಡ್ಬೋದು ಯಾಕಂದರೆ ಇವಾಗ ಈ ರೀತಿ ಇದೆ ಆರಾಮಾಗಿ ಕೆಲಸ ಮಾಡ್ಬೋದು ಯಾವ ರೀತಿ ತೊಂದರೆ ಇಲ್ಲ ಒಂದು ನಮ್ಗೆ ಇದ್ದಷ್ಟು ಸಲ್ಪ್ ನಾಲೆಜ್ ಇದರಲ್ಲೇ ನಾಲೆಜಲ್ಲಿ ನಾವು ಯಾ ಆರಾಮಾಗಿ ಧೈರ್ಯವಾಗಿ ಕೆಲಸ ಮಾಡಿ ಮನೆಗೆ ಬರ್ಬೋದು ಅದೊಂದು ಧೈರ್ಯ ಇರುತ್ತೆ ನಮಗೆ ಮತ್ತು ನಾನು ಓದಿರೋದು ಏನು ಭಾಳ ಓದಿಲ್ಲ ಸ್ವಲ್ಪ ಓದೀನಿ ಆದರೂನೂ ನನ್ನ ನನಗೆ ಧೈರ್ಯ ಆಯಿತಪ್ಪ ನಾನಿಂಥ ಕೆಲಸ ಮಾಡ್ಬೌದು ನನಗೆ ಇಷ್ಟು ಕೆಲಸ ಮಾಡೋದು ನನ್ಗೆ ಧೈರ್ಯ ಐತಿ ಅಂತ ನಾನು ಕೆಲಸ ಮಾಡ್ಬೌದು ಆದರೆ ಈಗ ಈಗ ನನಗೆ ನಮ್ಮ ಚಪ್ಪಲಿ ವ್ಯಾಪಾರ ಮಾಡಂದರೆ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಯಾಕಂದ್ರೆ ರೋಡಲೆಲ್ಲ ಕೂಡಕ್ಕೆ ಆಗೋಲ್ಲ ಜನ ಕೆಟ್ಟವರು ಇರ್ತಾರೆ ಒಳ್ಳೆಯವ್ರು ಇರ್ತಾರೆ ಹಂಗಾಗ್ ರೋಡಲ್ಲೆಲ್ಲ ಕೂಡಕ್ಕೆ ಆಗೋಂಗಿಲ್ಲ ನಾವು ಏನಪ್ಪ ಆರಾಮಾಗಿ ಇವಾಗ ಬೆಳಗ್ಗೆ ಹತ್ತು ಗಂಟೆಗೆ ಹೋಗು ಒಂಬತ್ತುವರೆ ಹತ್ತು ಗಂಟೆಗೆ ಹಿಂಗೆ ಹೋದ್ವು ಅಂದ್ರೆ ಸಾಯಂಕಾಲ ಐದೂವರೆ ಆರು ಗಂಟೆಗೆ ಮನೆಗೆ ಬಂದುಬಿಡ್ತೀವಿ ವ್ಯಾಪಾರ ಅಂದರೆ ಹಂಗಿರಲ್ಲ ಬೆಳಗ್ಗೆ ನೀನು ಐದಕ್ಕಾರ ಹೋಗು ಆರು ಗಂಟೆಗಾರ ಹೋಗು ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಹಿಂಗೆಲ್ಲ ಬರ್ಬೋದು ಅದೂ ಆದ ವ್ಯಾಪಾರದ ತಕ್ಕ ಹಂಗೇ ಇರುತ್ತೆ ಇನ್ನೇನು ಮತ್ತು ಬೇರೆ ಊರಿಗೆಲ್ಲ ಹೋಗಿ ವ್ಯಾಪಾರ ಮಾಡಬೇಕಾಗತ್ತೆ ಇದಾದರೆ ನಾವು ಒಂದಾತ್ರ ಜಾ ಕೆಲಸ ಮಾಡ್ಬೋದು ಅಲ್ಲಿ ಇಲ್ಲಿ ಹೋಗ್ಬೇಕಂತ ಏನಿರೋಲ್ಲ ಒಂದಾತ್ರ ಕೆಲಸ ಮಾಡ್ಬೋದು ನಾವು ಹಂಗಾಗಿ ನಮಗೆ ಈ ಕೆಲ್ಸದ ಕಡೆ ಆಸಕ್ತಿ ಭಾಳ ಬಂದಿದೆ ನಮ್ಮ ಸಹ ಸಂಸ್ಕೃತಿ ಮುಖ್ಯ ಉದ್ಯೋಗವನ್ನು ನಾವು ಇವಾಗ ಮಾ ಬಿಟ್ಟಿದ್ದೀವಿ ಅವರು ಮನೆಯಲ್ಲಿ ಕುಟುಂಬಸ್ಥರು ಮಾಡ್ತಾರೆ ಅವ್ರು ಇರೋಷ್ಟು ದಿನ ಮಾಡ್ತಾರೆ ಆಮೇಲೆ ನಾವು ಬೇಡ ಅಂತ ಹೇಳಿದ್ರೆ ಬಿಟ್ಟುಬಿಡ್ತಾರೆ ಮತ್ತೆ ಅದಕ್ಕೇನೂ ಇಲ್ಲ ಆದ್ರೆ ನಮ್ಗೆ ಏನಪ್ಪ ಅಂದರೆ ಈಗ ಯಾರ ಹತ್ರನೂ ಕೈ ಚಾಚಬಾರ್ದು ಯಾರ ಹತ್ತಿರನೂ ಈ ಥರ ನೀವು ಅಂತ ಅನಿಸ್ಕೋಬಾರ್ದು ನಮ್ಮದೇ ಆದ ಒಂದು ಕೆಲಸ ಇತ್ತಂದರೆ ನಾವು ಯಾರ ಹತ್ರನೂ ತಲೆ ಬಾಗೋ ಅವಶ್ಯಕತೆ ಇರೋಂಗಿಲ್ಲ ಹಂಗಾಗಿ ನಾವು ಒಳ್ಳೆಯ ಕೆಲಸ ಮಾಡ್ಬೋದು ಇಷ್ಟೇ